ಹಲೋ ಡಾಕ್ಟರ್ ಶಿವ್ಕುಮಾರ್ ಅವರಾ ಮಾತಾಡ್ತಿರೋದು ಸರ್ ಕ್ಲಿನಿಕ್ಕಲ್ಲಿ ಇದ್ದೀರಾ ಹಾಂ ಸರ್ ಸ್ವಲ್ಪ ಹೊಟ್ಟೆ ನೋವಿದೆ ಸೊ ಬರಬೋದಿತ್ತ ಅಲ್ಲಿಗೆ ಈಗ ಹಾಂ ನನಗೆ ಇಪ್ಪತ್ತೆರಡು ವರ್ಷ ಇಪ್ಪತ್ತೆರಡು ಸರ್ ಟ್ವೆಂಟಿ ಟು ಸರ್ ನಿನ್ನೆ ಇವ್ನಿಂಗ್ ಇಂದ ಇದೆ ಒಂದು ಪಾರ್ಟ್ ಹಾಂ ರೈಟ್ ಸೈಡ್ ರೈಟ್ ಸೈಡಲ್ಲಿ ಸ್ವಲ್ಪ ಪೈನಿದೆ ಯಾವುದಕ್ಕೋಸ್ಕರ ಸರ್ ಸರ್ ಅಂದರೆ ನೈಟು ಪರೋಟ ತಿಂದಿದ್ದು ಸೊ ಬೆಳಗ್ಗೆಯಿಂದ ಸ್ವಲ್ಪ ಪೈನಿದೆ ಸೊ ಅದಕ್ಕೋಸ್ಕರ ಕೇಳ್ತಿಲ್ಲ ಸರ್ ಹಾಂ ಸರ್ ಹಾಂ ಸರ್ ಕ್ಲಿನಿಕಿಗೆ ಬರೋಕ್ಕೆ ಹೇಳೋದಾದ್ರೆ ಬರ್ಬಹುದು ಈಗ

ಹಾಂ ಹಾಂ ಹಾಂ ಸರ್ ನಾಲ್ಕುವರೆ ಹಾಗೆ ಬರಲಾ ಇಲ್ಲ ಇಲ್ಲ ಯಾವುದೂ ತೊಗೊಂಡಿಲ್ಲ ಸರ್ ಇಲ್ಲ ಸರ್ ಆ ಥರ ಏನು ತೊಗೊಂಡಿಲ್ಲ ಹಾಂ ಓಕೆ ಸರ್